ನಮಸ್ತೆ ಮುತ್ತೂಟ್ ಫೈನಾನ್ಸ್ ಹೇಳಿ ಯಾರು ಮಾತಾಡ್ತಾ ಇದ್ದೀರಾ ಹೇಳಮ್ಮ ಕುಷ್ಬು

ಏನು ಕೆಲಸ ಮಾಡ್ತಾ ಇದ್ದೀರ ತಾವು ಕುಷ್ಬು ಅವರೇ ತಿಂಗ್ಳು ಹದಿನೈದು ಸಾವಿರ ಬರ್ತಿದೆಯಾ ಸಂಬಳ ಎಷ್ಟು ಅವಶ್ಯಕತೆ ಇದೆ ನಿಮಗೆ ಎಷ್ಟು ಚಿನ್ನ ತೊಗೊಬೇಕು ಅಂತ ಇದ್ದೀರ ಹೌದಾ ನಿಮ್ಮದು ಏನು ಇದು ಒಡವೆ ತೊಗೊಬೇಕು ಅಂತ ಇದ್ದೀರಾ ಅದಕ್ಕೆ ನಿಮ್ಮದು ಆಧಾರ್ ಕಾರ್ಡು ದಾಖಲಾತಿಗಳಿರುತ್ತೆ ನಮ್ಮಲ್ಲಿ ನಮ್ಮ ಬ್ಯಾಂಕ್ ಪ್ರಕಾರ ಅದನ್ನು ಒದಗಿಸಿ ನಿಮ್ಮ ಒಂದು ಎಷ್ಟು ನಿಮಗೆ ಸಾಲ ಕೊಡ್ಬೋದು ಅಂತ ನಾವು ಚೆಕ್ ಮಾಡಿ ಹೇಳ್ತೀವಿ ಅದನ್ನು ಮತ್ತು ನಿಮ್ಮಲ್ಲಿ ಅದೇ ಐವತ್ತು ಗ್ರಾಮ್ ಚಿನ್ನಕ್ಕೆ ಅದು ಒಂದು ನಾಲ್ಕು ಲಕ್ಷ ಆಗುತ್ತೆ ಬಟ್ ನಿಮ್ಮ ಸಿವಿಲ್ ಚೆಕ್ ಮಾಡಿ ನಿಮ್ಮ ಅದು ಆಧಾರ್ ಕಾರ್ಡು ಕೊಡಬೇಕಾಗುತ್ತೆ ಇ ಎರಡು ಪರ್ಸೆಂಟಿರುತ್ತೆ ಅಂದರೆ ವರ್ಷಕ್ಕೆ ಇಪ್ಪತ್ತನಾಲ್ಕು ಶೇಕಡಾ ಇಪ್ಪತ್ತನಾಲ್ಕು ಪರ್ಸೆಂಟಿರುತ್ತೆ ಬಡ್ಡಿದರ ಕುಷ್ಬು ಅವರೇ ಎರಡು ಎರಡೂ ರೀತಿಯಲ್ಲೂ ಕಟ್ಬೋದು ನೀವು ತಿಂಗ್ಳು ತಿಂಗ್ಳು ನಿಮಗೆ ಸಂಬಳ ಬರ್ತಾ ಇರೋದರಿಂದ ತಿಂಗ್ಳು ತಿಂಗ್ಳುನೂ ಕಟ್ಟಿದ್ರೆ ನಿಮಗೆ ಕಡಿಮೆ ಆಗ್ತಾ ಹೋಗುತ್ತೆ ಸಾಲ ಅಥವಾ ವರ್ಷದ ಅದರಲ್ಲೂ ಕಟ್ಬೋದು ಇಲ್ಲ ನಮಗೆ ಒಂದು ಅರ್ಧ ವರ್ಷಕ್ಕೊಂದು ಸರಿ ಕಟ್ತಿವಂದ್ರೂ ಅದಕ್ಕೂ ಒಂದು ಇದಿದೆ ಮತ್ತು ಮೂರು ತಿಂಗಳ್ಗೆ ಒಂದು ಸರಿ ಕಟ್ಟುವಂಥ ಒಂದು ಸ್ಕೀಮೂ ಇದೆ ಹಾಗಾಗಿ ನೀವು ಯಾವ್ದು ಸೆಲೆಕ್ಟ್ ನಿಮಗೆ ಯಾವ್ದು ಅದರಲ್ಲಿ ಆಯ್ಕೆ ಇರುತ್ತೋ ಆ ಥರ ತೊಗೊಂಡು ನೀವು ಅದನ್ನು ಕಟ್ತಾ ಹೋಗ್ಬೋದು ನಿಮ್ದು ಆಧಾರ್ ಕಾರ್ಡು ಫಾನ್ ಕಾರ್ಡು ನಮಗೆ ಬ್ಯಾಂಕ್ ಕಳ್ಸಿಕೊಟ್ರೂ ಆಯಿತು ಇಲ್ಲಾಂದರೆ ಫೋನಲ್ಲಿ ಕಳ್ಸಿಕೊಟ್ರೂ ಅದು ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ಎಷ್ಟು ನಿಮಗೆ ಕೊಡ್ಬೋದು ಅಂತ ನಾವು ಅದನ್ನು ಪರಿಶೀಲಿಸಿಬಿಟ್ಟು ಹೇಳ್ತೀವಿ ತಿಳಿಸ್ತೀವಿ ತಮಗೆ ಅದರ ಮೇಲೆ ಕಟ್ಟಿ ಅದರ ಏನು ಒಂದು ನೀತಿ ನಿಯಮಗಳಿರುತ್ತೆ ಅದ್ರ ಬಗೆ ಅದ್ರ ಪ್ರಕಾರ ನೀವು ನಿಮಗೆ ಅಷ್ಟು ಅಮೌಂಟ್ ಕೊಡ್ತೀವಿ ಮತ್ತು ಅದನ್ನು ರಿಟರ್ನ್ ಕಟ್ಟಬೇಕಾಗುತ್ತೆ ನೀವು ಮರುಪಾವತಿ ಮಾಡಬೇಕಾಗುತ್ತೆ ಅದೇ ತಾವು ಎಷ್ಟು ಬೇಗ ನಿಮ್ಮ ದಾಖಲಾತಿಗಳ್ನ ನಮ್ಗೆ ಕಳಿಸ್ಕೊಡ್ತಿರೋ ಅಷ್ಟು ಬೇಗ ನಾವು ನಿಮಗೆ ಸಾಲನ ಪ್ರೊವೈಡ್ ಅಂದರೆ ಒದಗಿಸ್ತೀವಿ ಅದರ ಮೇಲೆ ಪರಿಶೀಲಿಸಿ ತ್ವರಿತ್ವಾಗಿ ಕೊಟ್ಟರು ಬೇಗ ತ್ವರಿತವಾಗೇ ಒಂದು ದಿವಸ್ದಲ್ಲೇ ಅದನ್ನು ಪೂರ್ಣಗೊಳಿಸ್ತೀವಿ ಕ ಸರಿ ಇತ್ತು ಅಂದರೆ ದಾಖಲಾತಿಗಳು ಎಲ್ಲ ದಾಖಲಾತಿಗಳು ಕರೆಕ್ಟಿದ್ದರೆ ಎರಡು ಮೂರು ಗಂಟೆಗಳಲ್ಲೇ ಕಂಪ್ಲೀಟ್ ಮಾಡಿಕೊಡ್ತೀವಿ ಸರಿ ಕುಷ್ಬು ಅವರೇ ಆದಷ್ಟು ಬೇಗ ಕಳಿಸ್ಕೊಡಿ ಆಯಿತು ಓಕೆ ಧನ್ಯವಾದಗಳು